ನಾನು ಈಜಲು ಕಲ್ತಿದ್ದು ನನ್ನ ತಂದೆ ಅವರಿಂದ ಹಾಗೆಯೇ ಕೆಲವೊಮ್ಮೆ ನಾನು ನನ್ನ ಸ್ನೇಹಿತರೊಡನೆ ಈಜಾಡಲು ಹೋಗಿದ್ದೇನೆ ಆಗ ಕೆಲವೊಬ್ಬರಿಗೆ ಈಜು ಬರದ ಕಾರಣ ಅವರಿಗೆ ಸಲಹೆಯನ್ನು ಕೊಟ್ಟಿದ್ದೆ ಹೇಗೆಂದರೆ ಟ್ಯೂಬನ್ನು ಹಾಕಿಕೊಂಡು ಈಜಲು ಹೋದರೆ ಅದು ತುಂಬ ಉಪಯೋಗವಾಗುತ್ತದೆ ಕಲಿಯಲು ತುಂಬ ಸುಲಭವು ಆಗುತ್ತದೆ ಅದರಿಂದ ಈಜು ಬರದವರು ಕಲಿಯಬಹುದು ಹಾಗೆಯೇ ಮುಳುಗಿದಂತಹ ಸಂದರ್ಭವು ಇದೆ ಅವರನ್ನು ಮೇಲಕ್ಕೆ ಎತ್ತಿ ಅವರಿಗೆ ಪ್ರೋತ್ಸಾಹ ನೀಡಿ ಮತ್ತೆ ಈಜಲು ಹೇಳಿದ್ದೇನೆ ಹಾಗೆಯೇ ಅದು ತುಂಬ ಉಪಯೋಗವಾಗಿದೆ ಅಂತಹ ಸಂಕಷ್ಟಕರ ಸನ್ನಿವೇಶ ದಲ್ಲಿ ಸಹಾಯ ಮಾಡಿ ಅವರಿಗೆ ಈಜು ಕಲಿಸಿದ್ದೇನೆ ಎಂದು ಹೇಳಬಹುದು ಅದರಿಂದ ಅವರು ಈಜು ಕಲಿತಿದ್ದಾರೆ ಹಾಗೆಯೇ ಹಾಗೆಯೇ ಅದು ತುಂಬ ಉಪಯೋಗವಾಗಿದೆ